ಹಲೋ ಸೀರೆಗಳು ಸೂಪರ್ ಆಗಿದೆ ರೀ ಕಣ್ರೀ ಈವಾಗ ಆ ಮಾಲ್ಗೆ ತಗೊಂಡೋಗ್ಬಿಟ್ರೆ ಮ್ಯಾಚಿಂಗ್ ಹುಡುಕಾಡೋದೆ ಬೇಡ ಅಲ್ಲಿ ನೋಡು ಇಲ್ಲಿ ನೋಡು ಇದು ನೋಡು ಅಂತ ಕಲರ್ ಅದು ನೋಡಿ ಅಂತ ಚಾಯ್ಸು ಫುಲ್ ಸಿದ್ಧ ಆಗಿದೆ ಚಾಯ್ಸು ಚೂಸ್ ಮಾಡ್ಕೊಳ್ಬೋದು ಸೀರೆ ಬ್ಲೌಸ್ ಲೈಲಿಂಗ್ ಪೆಟಿಕೋಟ್ಸ್ ಎಲ್ಲ ಡ್ರೆಸ್ ಮೆಟೀರಿಯಲ್ಲೂನು ಮೆಟೀರಿಯಲ್ಲೂ ಚೆನ್ನಾಗಿದೆ ಡ್ರೆಸ್ಸೂನೂ ಚೆನ್ನಾಗಿದೆ ಡ್ರೆಸ್ಗಳೂ ಚೆನ್ನಾಗಿದೆ ಸೂಪರ್ ಆಗಿದೆ ಆಮೇಲೆ ಕಡಿಮೆ ರೇಟೂನೂ ಬೆಸ್ಟ್ ಬೆಸ್ಟ್ ರೇಟುನೂ ಕಡಿಮೆ ಇದೆ ಇದು ಕ್ವಾಲಿಟೀನೂ ಫಸ್ಟ್ ಕ್ಲಾಸಿದೆ ಮಾಡ್ಬೋದು ತಗೊಳ್ಬೋದು ಆರಾಮಾಗಿ ಆಮೇಲೆ ಡ್ರೆಸ್ಸಸ್ ಮೆಟೀರಿಯಲ್ ಕಲರ್ಸ್ ಸೂಪರಿದೆ ಕ್ವಾಲಿಟಿಯಿದೆ ಬೆಸ್ಟ್ ಇದೆ ಹ್ಞೂ ಚೀಪೂನು ಇದೆ ಪರ್ವಾಗಿಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ತಗೊಳ್ಬೋದು ಆರಾಮಾಗಿ ಈವಾಗ ಬಡವರಿಗೆ ಇವ್ರಿಗೆ ಎಲ್ಲ ಸುಲಭ ಒಂದು ಹೆಲ್ಪ್ ಆಗುತ್ತೆ ತಗೊಳ್ಳೋಕ್ಕೆ ಅದರಿಂದ ತಗೊಳ್ಬೋದು ಸೀರೆ ಕಲರ್ಸ್ನೂ ಚೆನ್ನಾಗಿದೆ ಆಮೇಲೆ ಮ್ಯಾಚಿಂಗ್ ಮ್ಯಾಚಿಂಗ್ ಮೆಟೀರಿಯಲ್ಸ್ ಇದೆ ಅಲ್ಲ ಮೆಟೀರಿಯಲ್ಸ್ ಮೇಕಪ್ ಸೆಟ್ಸ್ ರಿಂಗ್ಸಂತೆ ಬ್ಯಾಂಗಲ್ಸ್ ಬಳೆಗಳು ಇದು ಕಿವಿಯಲ್ಲಿ ಹಾಕೊಳ್ಳೋದು ಓಲೆಗಳು ಮ್ಯಾಚಿಂಗ್ ಹುಡುಕಾಡೋದೆ ಬೇಡ ಆರಾಮಾಗಿ ಅಲ್ಲೇ ಸಿಗುತ್ತೆ ಒಂದ್ಕಡೆ ಹೋಗಿಬಿಟ್ರೆ ಕಲರೂ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿಯೂ ಚೆನ್ನಾಗಿದೆ ವೇಸ್ಟ್ ಆಗಲ್ಲ ಏಕೆಂದ್ರೆ ಬೆಸ್ಟ್ ಆಗತ್ತೆ ಸೂಪರ್ ಇದೆ ಅಲ್ಲಿ ಹೋಗ್ಬಿಟ್ಟರೆ ಮ್ಯಾಚಿಂಗೂ ಸಿಗುತ್ತೆ ಅಲ್ಲೇ ಪೆಟಿಕೋಟ್ಸ್ ಬ್ಲೌಸಸ್ ಕಲರ್ಸ್ ಹ್ಯಾಂಗಿಂಗ್ಸ್ ಚೆನ್ನಾಗಿದೆ ಅಲ್ಲಿ ಒಂದ್ಕಡೆ ಹೋಗ್ಬಿಟ್ರೆ ಎಲ್ಲ ಮೆಟೀರಿಯಲ್ಲೂನು ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಬೋದು ಅಲ್ಲೇ ತಗೊಳ್ಬೋದು ಯೋಚನೆ ಮಾಡಿದರೆ ಫ್ಯಾಮಿಲಿ ಫ್ಯಾಮಿಲಿಗೆಲ್ಲ ಅಲ್ಲೇ ತಗೊಳ್ಬೋದು ಜೆಂಟ್ಸ್ ಮಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಅಜ್ಜ ಅಜ್ಜಿಗೆ ಯಾರಿಗಾನ ತಗೊಳ್ಬೇಕಂದ್ರೂ ಅಲ್ಲೇ ಕ್ವಾಲಿಟಿ ಪ್ರಾಡಕ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು